ಶಾಲೆಯ ಶಿಕ್ಷಣ ಪೂರ್ಣಗೊಂಡ ಬಳಿಕ ಎಲ್ಲ ಮಕ್ಕಳು ಕೂಡ ಉನ್ನತ ಶಿಕ್ಷಣವನ್ನು ಪಡೆಯಲು ಸಾಧ್ಯವಾಗಬಹುದು ಆಗೋದಿಲ್ಲ ಜಾಸ್ತಿ ಜನ ಮಕ್ಕಳಿಗೆ ಉನ್ನತ ಶಿಕ್ಷಣ ಪಡೆಯುವಂತಹ ಅಭಿಲಾಷೆ ಓದುವಂಥ ಆಸಕ್ತಿ ಇದ್ರೂ ಕೂಡ ಮಕ್ಕಳಿಗೆ ಕುಟುಂಬದ ಒಂದು ಪರಿಸ್ಥಿತಿ ಏನು ಮಾಡ್ತದೆ ಅವ್ರು ಮುಂದೆ ಓದ್ಲಿಕ್ಕೆ ಬಿಡೋದೆ ಇಲ್ಲ ಈಗ ಹೇಳೋದಾದರೆ ಎಷ್ಟೊಂದು ಜನ ವಿದ್ಯಾರ್ಥಿಗಳು ಪೇಪರ್ಗಳನೆಲ್ಲ ಮನೆ ಮನೆಗೆಲ್ಲ ಬೆಳಗ್ಗೆ ಪೇಪರ್ಸ್ಗಳನೆಲ್ಲ ಹಾಕಿ ಏನು ಕಾಲೇಜಿನ ಟೈಮಿಗೂ ಅಥ್ವಾ ಸ್ಕೂಲ್ ಟೈಮಿಗೋ ಬಂದು ಏನು ಮಾಡ್ತಾರೆ ಶಿಕ್ಷಣವನ್ನು ಪಡೆದು ಕೊಡ್ತಾರೆ ಆದರೆ ಅದನ್ನ ಎಷ್ಟು ದಿನ ಅವರು ವಿದ್ಯಾರ್ಥಿಗಳು ತಮ್ಮ ಆ ಕೆಲಸ ಉದ್ಯೋಗದ ಜೊತೆಗೆ ಮತ್ತ ತಮ್ಮ ಮನೆಯನ್ನು ಕೂಡ ನೋಡಿಕೊಳ್ಳುವಂಥ ಒಂದು ಸ್ಥಿತಿ ಇರ್ತದೆ ಆ ಕಾರಣಕ್ಕಾಗಿ ಶಾಲೆ ಶಿಕ್ಷಣ ಪೂರ್ಣಗೊಂಡ ಬಳಿಕ ಎಲ್ಲ ಮಕ್ಕಳು ಉನ್ನತ ಶಿಕ್ಷಣ ಪಡೆಯುವಲ್ಲಿ ವಂಚಿತರಾಗ್ತಾರೆ ಹೇಳ್ಬೇಕಂದ್ರೆ ಪ್ರೈಮರಿ ಸ್ಕೂಲ್ನಲ್ಲಿ ಒಂದು ನೂರು ಜನ ವಿದ್ಯಾರ್ಥಿಗಳು ಇದ್ರೆ ಮುಂದೆ ಹೈಶ್ಕೂಲ್ ಹೋದಲ್ಲಿ ಏನಾಗ್ತದೆ ಅಂದ್ರೆ ಎಂಬತ್ತು ಜನ ವಿದ್ಯಾರ್ಥಿಗಳು ಅಲ್ಲಿ ಇರುವಂಥದ್ದು ಆ ಮುಂದೆ ಪಿ ಯು ಸಿ ಒಂದು ವರ್ಗ ಕಡೆಗೆ ಹೋದಂಥ ಸಂದರ್ಭದಲ್ಲಿ ಎಂಬತ್ತು ಪರ್ಸೆ ಇರುವಂಥ ವಿದ್ಯಾರ್ಥಿಗಳ ಸಂಖ್ಯೆ ಅರವತ್ತು ಪರ್ಸೆಂಟಿಗೆ ಆಗ್ತದೆ ಮುಂದೆ ಏನು ಡಿಗ್ರಿ ಓದುವಂಥ ಒಂದು ಸಂದರ್ಭದಲ್ಲಿ ಅರವತ್ತು ಪರ್ಸೆಂಟ್ ಇದ್ದಂಥ ಒಂದು ವಿದ್ಯಾರ್ಥಿಗಳ ಸಂಖ್ಯೆ ನಲವತ್ತು ಪರ್ಸೆಂಟ್ ಕೊ ನಿಲ್ತದೆ ಆಮೇಲೆ ಮುಂತ ಉನ್ನತ ಸೆ ಪಿ ಜೀ ಮಾಡುವಂಥ ಒಂದು ಸಂದರ್ಲಿ ವಿಶ್ವವಿದ್ಯಾಲಯದ ಒಂದು ಶಿಕ್ಷಣವನ್ನು ಪಡೆಯುವಂಥ ಸಂದರ್ಭದಲ್ಲಿ ಆ ನಲವತ್ತು ಪರ್ಸೆಂಟ್ ವಿದ್ಯಾರ್ಥಿಗಳಲ್ಲಿ ಇಪ್ಪತ್ತು ಪರ್ಸೆಂಟ್ ವಿದ್ಯಾರ್ಥಿಗಳು ಮಾತ್ರ ಏನು ಮಾಡ್ತಾರೆ ಆ ಉನ್ನತ ಶಿಕ್ಷಣವನ್ನು ಪಡಿಲಾಕ ಸಾಧ್ಯವಾಗ್ತದೆ ಇದಕ್ಕೆ ಹಿನ್ನಲೆಯನ್ನು ಏನೋ ತೆಗೆದುಕೊಡು ಅಂದ್ರೆ ಬಹಳಷ್ಟು ಕಾರಣಗಳಿರ್ಬೋದು ಅಂಥದ್ದು ಒಂದು ಕುಟುಂಬದ ಒಂದು ಬಡತನದ ಒಂದು ಪರಿಸ್ಥಿತಿ ಮನೆಯಲ್ಲಿ ಬೇಗ ಮದುವೆ ಮಾಡಬೇಕು ಅದರಲ್ಲಿ ಹೆಣ್ಣು ಮಗುವಿಗೆ ಬೇಗ ಮದುವೆ ಮಾಡಿ ಜವಬ್ದಾರಿ ಮುಗಿಸಬೇಕು ಅನ್ನುವಂಥ ಒಂದು ತಂದೆ ತಾಯಿಗಳ ಒಂದು ಆತುರ ಅಥ್ವಾ ಅವರ ಅಂದ ಆಲೋಚನೆ ಈ ಆಮೇಲೆ ಅವರ ಒಂದು ಅನಾರೋಗ್ಯದ ಒಂದು ಪರಿಸ್ಥಿತಿ ಇನ್ನೂ ಯಾವುದೋ ಹತ್ತು ಹಲವಾರು ಕಾರಣಗಳಿಂದಾಗಿ ಎಲ್ಲ ಮಕ್ಕಳು ಏನು ಮಾಡೋಂಗಿಲ್ಲ ಪೂರ್ಣ ಶಿಕ್ಷಣವನ್ನು ಪಡೆಯುವ ಶಿಕ್ಷಣವನ್ನು ಪಡೆಯುವಲ್ಲಿ ಅದರಲ್ಲಿ ಅಂದರೆ ಉನ್ನತ ಶಿಕ್ಷಣವನ್ನು ಪಡೆಯುವಂತಹ ಸಂದರ್ಭದಲ್ಲಿ ಭಾಳಷ್ಟು ಹಿಂದುಳಿಯಲು ಸಾಧ್ಯವಾಗೋ ಆಗುವಂಥದ್ದು ಅವರು ಕುಟುಂಬದ ವ್ಯವಹಾರ ನೋಡಿಕೊಳ್ಳುವಂಥದ್ದು ನೋಡಿಕೊಳ್ಳುವಂಥದ್ದನ್ನು ನಾವು ಗಮನಿಸಿದ ಅಂದ್ರೆ ಯಾವ ಒಂದು ಮಗುವಿಗೆ ತನ್ನ ತಂದೆ ತಾಯಿಗಳ ಬಗ್ಗೆ ಕಳಕಳಿ ಕಾಳಜಿ ಇರ್ತದೊ ಅಂಥ ಒಂದು ವಿದ್ಯಾರ್ಥಿಗಳು ಅಪ್ಪ ಅಮ್ಮನಿಗೆ ಯಾವ ಸಂದರ್ಭದಲ್ಲಿಯೂ ಕೂಡ ಅನ್ಯಾಯವಾಗದಂಥ ರೀತಿಯಲ್ಲಿ ಅವರ ಮನಸ್ಸಿಗೆ ಘಾತವಗದಂಥ ರೀತಿಯಲ್ಲಿ ನೋವಾಗದಂಥ ರೀತಿಯಲ್ಲಿ ಏನು ಮಾಡ್ತಾರೆ ತಮ್ಮ ಸಾಧ್ಯವಾದಷ್ಟು ರೀತಿಯಲ್ಲಿ ದುಡಿದು ಏನು ಮಾಡ್ತಾರೆ ತಂದೆ ತಾಯಿಗಳನ್ನು ಸಾಕುವಂಥದ್ದನ್ನು ನಾವು ನಮ್ಮ ಕಣ್ಣ ಮುಂದೆ ನಮ್ಮ ಸಮಾಜದಲ್ಲಿ ಎಷ್ಟೋ ಒಂದು ಜನ ವಿದ್ಯಾರ್ಥಿಗಳನ್ನು ಅಥಾವ ಎಷ್ಟೋ ಜನ ಮಕ್ಕಳನ್ನು ನೋಡ್ತೀವಿ ಈ ಒಂದು ಪರಿಸ್ಥಿತಿಯನ್ನ ನಾವು ಹಿಂದಿನ ಒಂದು ದಿನಗಳಲ್ಲಿ ಗಮನಿಸಿದ್ರೆ ಹಿರಿಯರ ಬಗ್ಗೆ ಇರುವಂಥ ಒಂದು ಗೌರವ ಏನೋ ಅಪಾರವಾಗಿರುವಂಥದ್ದು ಹಿರಿಯರು ಹೇಳಿರುವಂಥ ಒಂದು ಮಾತುಗಳನ್ನು ಚಾಚು ತಪ್ಪದೇ ಮಕ್ಕಳೆಲ್ಲ ಏನು ಮಾಡ್ತ್ರು ಪಾಲಿಸ್ತಾ ಆ ಹೋಗುವಂಥದ್ದು ಆದ್ದರೆ ಇಂದಿನ ಒಂದು ಪ್ರಸ್ತುತ ಸಮಾಜದಲ್ಲಿ ಪ್ರಸ್ತುತ ಸಂದರ್ಭದಲ್ಲಿ ಮಕ್ಕಳಿಗೆ ಏನಾಯ್ತು ಅಂದರೆ ಹಿರಿಯರ ಮೇಲೆ ಇರುವಂಥ ಒಂದು ಗೌರವ ಸಂಪೂರ್ಣವಾಗಿ ಕಡಿಮೆ ಆಗ್ತಾಯಿರುವಂಥದ್ದು ಇದಕ್ಕೆ ಕಾರಣ ಇಂದಿನ ಒಂದು ಆಧುನಿಕ ತಂತ್ರಜ್ಞಾನ ಆದರೆ ಏನೇ ಆದ್ರೂ ಕೂಡ ಇಂದು ಕೂಡ ಎಲ್ಲ ಮಕ್ಕಳೂ ಹಾಗೆ ಇರ್ತಾರೆ ಅಂತ ಹೇಳೋಕೆ ಆಗೋಂಗಿಲ್ಲ ಎಷ್ಟೋ ಜನ ಮಕ್ಕಳು ತಾವು ದುಡಿದು ಕೂಡ ಏನು ಮಾಡ್ತಾರೆ ತಂದೆ ತಾಯಿಗಳನ್ನು ಸಾಕುವಂಥದ್ದು ಮತ್ತು ಜ ಕುಟುಂಬದ ಒಂದು ಜವಾಬ್ದಾರಿಗಳು ನಿಭಾಯಿಸುವಂಥದ್ದನ್ನು ಕೂಡ ನಾವು ನೊಡ್ತೀವಿ ಆಮೇಲೆ ಅವರ ಸುತ್ತ ಮುತ್ತ ಕೂಡ ಏನು ಮಾಡ್ತಾರೆ ಅವ್ರ ಉದ್ಯೋಗವನ್ನು ಹುಡುಕುವಂಥ ಒಂದು ಪ್ರಯತ್ನ ಮಾಡ್ತಾರೆ ತಮ್ಮ ಒಂದು ಶಿಕ್ಷಣಕ್ಕೆ ಅನುಗುಣವಾಗಿಯೋ ಅಥವಾ ತಮ್ಮ ಕೆಲ್ಸ್ದಾಗ ಯಾವ ಒಂದು ಕೆಲಸದಲ್ಲಿ ತಮಗೆ ಆಸಕ್ತಿ ಇದೆಯೋ ಅಭಿರುಚಿ ಇದೆಯೊ ಅಂಥ ಒಂದು ಉದ್ಯೋಗಗಳನ್ನ ಎಲ್ಲ ಏನು ಮಾಡ್ತಾರೆ ಮಕ್ಕಳು ಹುಡಿ ಹುಡುಕಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ ಮಾಡಿ ಅಂಥ ಒಂದು ಉದ್ಯೋಗಕ್ಕೆ ಅವ್ರು ಏನು ಮಾಡ್ತಾರೆ ಸೀಮಿತರಾಗಿ ಅಲ್ಲಿ ಹೋಗುವಂಥದ್ದು ಇನ್ನೂ ತಮ್ಮ ಸುತ್ತ ಮುತ್ತ ಇವನ್ನು ಬಿಟ್ಟು ಬೇರೆ ಕಡೆ ಹೋಗಿ ಉದ್ಯೋಗವನ್ನು ಬ ಅರಸಿ ಹೋಗುವಂಥ ಒಂದು ವಿದ್ಯಾರ್ಥಿಗಳು ಅಥ್ವಾ ಮಕ್ಕಳನ್ನು ಕೂಡ ನಾವು ಕಾಣ್ತೀವಿ ಆದ್ರೆ ಆ ಒಂದು ವಾತಾವರಣ ಆ ಮಕ್ಕಳಿಗೆ ಒದಗದೇ ಇರುವಂಥ ಒಂದು ಸಂದರ್ಭದಲ್ಲಿ ತಮ್ಮ ಸುತ್ತ ಮುತ್ತ ಇರುವಂಥ ಎಷ್ಟೇ ಕೊಟ್ಟಿರುವಂಥ ಒಂದು ನಾವು ಏನಂತೇವೆ ಶಾಲ್ರಿನೋ ಪೇಮೆಂಟೋ ಸಂಬಳನೋ ಎಷ್ಟು ಕೊಡ್ತಾರೆ ಅಷ್ಟ್ರಲ್ಲಿ ಏನು ಮಾಡ್ತಾರೆ ತೃಪ್ತಿಯಿಂದ ಏನು ಮಾಡ್ತಾರೆ ದುಡಿಯುವಂಥ ಒಂದು ಮಕ್ಕಳು ನಮ್ಮ ಸಮಾಜದಲ್ಲಿ ನಮ್ಮ ಕಣ್ಮುಂದೆ ಇರುವಂಥದ್ದು ಹೀಗಾಗಿ ಶಾಲೆಯ ಶಿಕ್ಷಣ ಪೂರ್ಣಗೊಂಡ ಬಳಿಕ ಎಲ್ಲ ಮಕ್ಕಳು ಕೂಡ ಉನ್ನತ ಶಿಕ್ಷಣ ಪಡೆಯುವಂಥದ್ರಲ್ಲಿ ನಮ್ಮ ದೇಶದಲ್ಲಿ ಎಷ್ಟು ವಂಚಿತರಾಗಿರುವಂಥದ್ದು ನಾವು ನನ್ನ ಕಣ್ಣ ಮುಂದೆ ನೋಡಿರುವಂಥ ಉದಾಹರಣೆಗಳನ್ನ ನಾನು ಗಮನಿಸಿದ್ದೆ ಆದ್ರ ಏನು ಆಯ್ತಂದ್ರೆ ಎಷ್ಟೊಂದು ಜನ ವಿದ್ಯಾರ್ಥಿಗಳು ಬಡ ವಿದ್ಯಾರ್ಥಿಗಳಿಗೆ ಕಟಿ ಕಲಿಬೇಕು ಅನ್ನುವಂಥ ಆಸಕ್ತಿ ಕಣ್ಣ ತುಂಬ ಅವರ ಕಣ್ಣಿನ ಒಂದು ಹೊಳಪಿನಲ್ಲೇ ಕಾಣುವಂಥದ್ದು ಕಲಿವಂಥ ಎಷ್ಟೋ ಆಸಕ್ತಿಗಳು ಅಭಿಲಾಷೆಗಳು ಅಭಿರುಚಿಗಳು ಇದ್ರೂ ಕೂಡ ಏನು ಅವರ ಸಮಾಜದ ಪರಿಸ್ಥಿತಿ ಕುಟುಂಬದ ಪರಿಸ್ಥಿತಿಯೂ ಸಮಾಜವೋ ಇನ್ಯಾವೋ ಕಾರಣಗಳಿಗೆ ಮಕ್ಳು ಶಿಕ್ಷಣದಿಂದ ಸಂಪೂರ್ಣವಾಗಿ ವಂಚಿತರಾಗಿ ಬಿಡ್ತಾರೆ ನಾನು ಹೇಳ್ಬೇಕು ಅಂತಂದ್ರೆ ಉದಾಹರ್ಣೆಗೆ ಹೇಳ್ಬೇಕು ಅಂದ್ರೆ ನನ್ನ ಒಂದು ಪ್ರಾಥಮಿಕ ಶಾಲೆಯ ಒಂದು ಸಹಪಾಠಿ ನನ್ನ ಗೆಳತಿ ಶಿಕ್ಷಣದಲ್ಲಿ ಓದುವಂಥ ಒಂದು ವಿಷಯದಲ್ಲಿ ಬಹಳಷ್ಟು ಚುರುಕಾಗಿರುವಂಥವಳು ಆದ್ರೆ ಅವಳಿಗೆ ಎಸ್ ಎಸ್ ಎಲ್ ಸಿ ಮುಗಿಯುವ ತಕ್ಷಣ ಮದುವೆ ಮಾಡಿ ಏನು ಮಾಡಿ ಬಿಟ್ರು ಮನೆಯಲ್ಲಿ ಕಳಿಸಿಬಿಟ್ಟಿರುವಂಥದ್ದು ತಂದೆ ತಾಯಿ ಒಂದಯ ಆತುರ ಏನು ಅಂತ ಅಂದ್ರೆ ಹೆಣ್ಣು ಮಕ್ಕಳಿಗೆ ಬೇಗ ಮದುವೆ ಮಾಡಿ ಮಾಡಿದರೆ ತಪ್ಪ ಅನ್ನುವಂಥ ಒಂದು ರೀತಿಯಲ್ಲಿ ಏನು ಮಾಡ್ತಾರೆ ಬೇಗನೇ ಮದುವೆ ಮಾಡಿ ಕಳಿಸುವಂಥದ್ದು ಈ ಕಾರಣದಿಂದ ಮಕ್ಕಳಿಗೆ ಏನು ಆಗ್ತಾರೆ ಹೆಣ್ಣು ಮಕ್ಕಳು ಆ ಉನ್ನತ ಶಿಕ್ಷಣದಿಂದ ವಂಚಿತರಾಗುವಂಥದ್ದನ್ನು ನಾವು ನಮ್ಮ ಸಮಾಜದಲ್ಲಿ ಗಮನಿಸ್ತೀವಿ ಅದು ಅಲ್ಲದೇ ಹುಡುಗರು ಏನು ಮಾಡ್ತಾರಂತ ಗಂಡು ಹುಡುಗರು ಯಾಕೆ ಒಂದು ಶಿಕ್ಷಣದಿಂದ ಅವ್ರು ವಂಚಿತರಾಗ್ತಾರೆ ಅಂತಂದ್ರೆ ಅದೇ ಹೇಳ್ತಾರಲ್ಲ ಬಡತನದ ಒಂದು ಪರಿಸ್ಥಿತಿಯೂ ಇರ್ಬಹುದು ಅಥ್ವಾ ಮಕ್ಕಳಿಗೆ ಒಂದು ಆ ಬಡತನದಂಥ ಪರಿಸ್ಥಿತಿಗಳನ್ನ ಆ ಸಂಸಾರದ ಒಂದು ಜವಾಬ್ದಾರಿ ಕುಟುಂಬದ ಒಂದು ಜವಬ್ದಾರಿಯನ್ನು ಏನು ಮಾಡ್ತಾರೆ ಅವರುವ್ರು ಹೊರಲೇ ಬೇಕಾದಂಥ ಒಂದು ಅನಿವಾರ್ಯತೆ ಇರುವಂಥದ್ದು ಈ ಕಾರಣದಿಂದ ಅವರು ಏನು ಮಾಡ್ತಾರೆ ಶಿಕ್ಷಣದಿಂದ ವಂಚಿತರಾಗುವಂಥದ್ದು ಅದಕ್ಕಾಗಿ ಶಿಕ್ಷಣ ಅನ್ನುವಂಥದ್ದು ಪ್ರತಿಯೊಬ್ಬ ಒಬ್ಬ ಮಗುವಿನ ಒಂದು ಹಕ್ಕು ಅನ್ನುವಂಥದ್ದು ನಾವು ಇಲ್ಲಿ ಗಮನಿಸ್ತೀವಿ ಸಮಾನ ಶಿಕ್ಷಣ ನಮ್ಮ ದೇಶದಲ್ಲಿ ಸಮಾನ ಶಿಕ್ಷಣಕ್ಕಾಗಿ ಯಾರು ಅಂಬೇಡ್ಕರ್ ಅವರು ಯಾವ ರೀತಿ ಒಂದು ಸಂವಿಧಾನವನ್ನು ರಚನೆ ಮಾಡಿದರು ಹೋರಾಟ ಮಾಡಿದರು ಅದೇ ರೀತಿ ಆ ಮಕ್ ಎಲ್ಲ ಮಕ್ಕಳಿಗೆ ಕಲಿಯುವಂಥ ಅವಕಾಶಗಳು ಇದ್ರೂ ಕೂಡ ಏನಾಕ್ಕದ ಅಂದ್ರೆ ಕುಟುಂಬದ ಒಂದು ಪರಿಸ್ಥಿತಿಯಿಂದ ಏನಾಗ್ತದೆ ಸಂಪೂರ್ಣವಾಗಿ ಶಿಕ್ಷಣದಿಂದ ವಂಚಿತರಾಗುವಂಥ ಒಂದು ಸ್ಥಿತಿಯನ್ನ ನಾವು ಏನು ಮಾಡ್ತೀವಿ ನೋಡ್ತಲೇ ಹೋಗುವಂಥದ್ದು ಮಕ್ಕಳು ಬೆಳೀತಾ ಬೆಳೀತಾ ಏನು ಮಾಡ್ತಾರೆ ಸಹಜವಾಗಿ ಸುತ್ತ ಮುತ್ತಲಿನಾಗ ಒಂದು ಸಮಾಜವನ್ನು ಗಮನಿಸ್ತಲೇ ಬೆಳಿತಾಯಿರ್ತಾರೆ ಅವ್ರಿಗೆ ಅನ್ನಿಸ್ಲ ಅನ್ನಿಸ್ತಾಯಿರ್ತದೆ ನಾವು ಇಷ್ಟು ಕೊಡ ಬಡ ಕುಟುಂಬದಲ್ಲಿ ಬೆಳೆದೆವಪ್ಪಾ ನಾನು ಇಂಥ ಒಂದು ಕುಟುಂಬದಲ್ಲಿ ಹುಟ್ಟಿರುವಂಥದ್ದೆ ಒಂದು ತಪ್ಪು ನಾನು ಎ ಈ ಕುಟುಂಬದಲ್ಲಿ ನಾನು ಹುಟ್ಟಬಾರ್ದಾಗಿತ್ತು ನನ್ನ ಮನೆಲಿ ಅದು ಇಲ್ಲ ಇದು ಇಲ್ಲ ಅನ್ನುವಂಥ ಒಂದು ರೀತಿಯಲ್ಲಿ ಮಕ್ಕಳ ಮನಸಿನಲ್ಲಿ ಈ ಭಾವನೆ ಬರಲು ಪ್ರಾರಂಭ ಆಯಿತು ಹೋಯ್ತಂದ್ರ ಮಗು ಏನು ಮಾಡ್ತದೆ ಓದುವುದ ಕಡೆಯಿಂದ ಆಸಕ್ತಿಯನ್ನು ಕಡಿಮೆ ಮಾಡು ಗೊಳಿಸುವಂಥದ್ದು ಅದಕ್ಕಾಗಿ ನಮ್ಮ ಒಂದು ಸಮಾಜದಲ್ಲಿ ಇಷ್ಟೊಂದು ವಿದ್ಯಾರ್ಥಿಗಳು ಈ ಒಂದು ಬಡತನದ ಒಂದು ರೇಖೆಗಿಂತ ಕೆಳಗಿರುವಂಥ ವಿದ್ಯಾರ್ಥಿಗಳು ಆಮೇಲೆ ಮೂಲಭೂತವಾಗಿ ಅವರಿಗೆ ಸಿಗಬೇಕಾಗಿರುವಂಥ ಯಾವ ಒಂದು ಸೌಕರ್ಯಗಳು ಸಿಗದೇ ಇರುವಂಥ ಒಂದು ಸಂದರ್ಭದಲ್ಲಿ ಸಹಜವಾಗಿ ಏನಾಗ್ತಾಯಿದ್ದಾರೆ ಅಂತಂದ್ರೆ ಶಿಕ್ಷಣದಿಂದ ದೂರ ಉಳಿತಾಯಿದ್ದಾರೆ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೂಡ ಅವಶ್ಯವಾಗಿ ಒಂದು ಉನ್ನತ ಹಂತದ ಒಂದು ಶಿಕ್ಷಣ ಸಿಗಲೇಬೇಕು ಅನ್ನುವಂಥದ್ದು ನಾವು ಶಿಕ್ಷಣ ಪರಿವರ್ತನೆಯ ಒಂದು ಹಾದಿ ಎನ್ನುವಂಥದ್ದು ನಾವು ನೋಡ್ತೀವಿ ಎಲ್ಲಿ ಒಂದು ಮಕ್ಕಳಿಗೆ ಶಿಕ್ಷಣ ಸಿಗ್ತದೋ ಆ ಒಂದು ಸಮಾಜ ಸೌರ ಸಹಜವಾಗಿ ಏನು ಆಗ್ತದೆ ಪರಿವರ್ತನೆ ಆಗುವಂಥದ್ದು ಆ ಕಾರಣದಿಂದಾಗಿ ಪ್ರತಿಯೊಂದು ಮಗು ಅದು ಅದು ಯಾವ ಒಂದು ಲಿಂಗ ವ್ಯತ್ಯಾಸವಿಲ್ಲದೆ ಲಿಂಗ ಭೇದವಿಲ್ಲದೆ ಗಂಡೋ ಹೆಣ್ಣೋ ಯಾವ ಮಗು ಇರಲಿ ಅವರಿಗೆ ಸರಿಯಾದ ಒಂದು ಶಿಕ್ಷಣವನ್ನ ಏನು ಮಾಡ್ಬೇಕು ಆಗ್ಯದ ನಾವು ಕೊಡುವಂಥ ಒಂದು ನಿಟ್ಟಿನಲ್ಲಿ ಸರ್ಕಾರ ಪೋಷಕರು ಮತ್ತು ಸಮಾಜ ನಾವು ಪಾತ್ರವನ್ನು ವಹಿಸಲೇಬೇಕು ಅದಕ್ಕೆ ಮೂಲಭೂತವಾಗಿ ಕಲಿಯುವಂಥ ಒಂದು ವಿದ್ಯಾರ್ಥಿಗಳಿಗೆ ಏನಾಗುವುದು ಶಿಕ್ಷಣದಿಂದ ವಂಚಿತರಾಗದ ಹಾಗೆ ನೋಡಿಕೊಳ್ಳುವಂಥ ಒಂದು ಗುರುತರವಾದಂಥ ಒಂದು ಜವಬ್ದಾರಿ ನಮ್ಮ ಪೋಷಕರ ಮೇಲೂ ಇರುವಂಥದ್ದು ಜೊತೆಗೆ ಸರ್ಕಾರದ ಮೇಲು ಇರುವಂಥದ್ದು ಅಬ್ದುಲ್ ಕಲಾಮ್ ಅವರನ್ನೇ ನೋಡಿದ್ದಾದ್ರೆ ಅಬ್ದುಲ್ ಕಲಾಮ್ ಅವರು ಶಾಲಾ ಒಂದು ಹಂತದಲ್ಲಿ ಪ್ರಾಥಮಿಕ ಶಾಲಾ ಹಂತದಲ್ಲಿ ಬಹಳಷ್ಟು ಚುರುಕು ವಿದ್ಯಾರ್ಥಿ ಆದರೆ ಅವರನ್ನ ಕುಟುಂಬದ ಒಂದು ಪರಿಸ್ಥಿತಿಗೆ ಕಾರಣದಿಂದ ತಂದೆ ತಾಯಿಗಳು ಅವ್ರನ್ನ ಶಾಲೆಗೆ ಬಿಡಿಸಬೇಕು ಅನ್ನುವಂಥ ಒಂದು ವಿಚಾರದಲ್ಲಿ ಇದ್ದ ಅಂಥ ಸಂದರ್ಭದಲ್ಲಿ ಅವರ ಶಿಕ್ಷಕರು ಹೇಳಿದರು ಅವರ ಖರ್ಚು ವೆಚ್ಚಗಳನ್ನು ನಾನು ನೋಡಿ ಏನು ಮಾಡ್ತೀನಿ ನೋಡ್ಕೊಳ್ತೀನಿ ಅವನಿಗೆ ಶಾಲೆಗೆ ಕಳಿಸ್ರೀ ಭಾಳ ಒಬ್ಬ ಜಾಣ ವಿದ್ಯಾರ್ಥಿ ಅದಾನ ಅನ್ನುವಂಥ ವಿಚಾರವನ್ನು ಏನು ಮಾಡ್ತಾರೆ ಅವರ ಶಿಕ್ಷಕರು ಪ್ರಸ್ತುತ ಪಡಿಸಿದಾಗ ಇಂಥ ಒಂದು ಶಿಕ್ಷಕರ ಅವಶ್ಯಕತೆ ಕೂಡ ಸಮಾಜದಲ್ಲಿ ಬಹಳಷ್ಟು ಇರುವಂಥದ್ದು ಇರುವಂಥ ತಮ್ಮ ಒಂದು ಅಲ್ಪ ಸಂಬಳದಲ್ಲಿಯೋ ಹಿಂದಿನ ಕಾಲದಲ್ಲಿ ಏನು ಮಾಡ್ತಿದ್ರು ವಿದ್ಯಾರ್ಥಿಗಳಿಗೆ ಸಾಧ್ಯವಾದಷ್ಟು ಶಿಕ್ಷಣ ಕೊಡುವಂಥ ಪ್ರಯತ್ನ ಮಾಡ್ತಿದ್ರು ಇಂದಿನ ಒಂದು ಬೃಹತ್ ಆದಂತಹ ಒಂದು ಸಂಬಳದ ಒಂದು ವ್ಯವಸ್ಥೆ ಇರುವಂಥ ಸಂದರ್ಭದಲ್ಲಿ ಶಿಕ್ಷಕರು ಒಂದೋ ಎರಡೋ ವಿದ್ಯಾರ್ಥಿಗಳನ್ನ ದತ್ತು ತೆಗೆದುಕೊಂಡು ಸಂಪ್ ಅವರಿಗೆ ಒಂದು ಶಿಕ್ಷಣ ಕೊಡು ಒಂದು ಹಂತದಲ್ಲಿ ಅವ್ರೂ ಕೂಡ ಒಂದು ಪ್ರಮುಖವಾದಂಥ ಪಾತ್ರವಹಿಸಿದ್ದೆ ಆದ್ರೆ ನಾವು ಉನ್ನತ ಒಂದು ಸಮಾಜವನ್ನು ಕಟ್ಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕಾಗಿ ನಾನು ಇಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೂಡ ಶಿಕ್ಷಣದಿಂದ ವಂಚಿತಳಾಗಬಾರ್ದು ಜಾಣ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂತಂದ್ರೆ ಅವ್ರ ಕುಟುಂಬದ ವ್ಯವಹಾರವನ್ನು ಸಂಪೂರ್ಣವಾಗಿ ಅತ್ಯಂತ ಶಿಸ್ತು ಬದ್ಧವಾಗಿ ಏನು ಮಾಡ್ತಾರೆ ನಿಭಾಯಿಸಿಕೊಂಡು ಹೋಗ್ತಾರೆ ಅದಕ್ಕಾಗಿ ದುಡಿಬೇಕು ಅನ್ನುವಂತಹ ಒಂದು ಮನಸ್ಸು ಇತ್ತು ಅಂತಂದ್ರ ಏನಂದ್ರೆ ಅವಕಾಶಗಳು ಸಾಕಷ್ಟು ನಮ್ಮನ್ನ ಅರಸಿಕೊಂಡು ಬರುವಂಥದ್ದು ಅದಕ್ಕಾಗಿ ಮನಸಿದ್ದರೆ ಮಾರ್ಗ ಅನ್ನುವಂಥ ವಿಚಾರವನ್ನು ನಾವು ಇಲ್ಲಿ ಅಭಿವ್ಯಕ್ತ ಪಡಿಸ್ತಾ ನಾವು ಮನಸು ಮಾಡಿದ್ರೆ ಮನುಷ್ಯ ಮನಸು ಮಾಡಿದ್ರೆ ಇಡಿ ಬೆಟ್ಟವನ್ನೇ ಕಿತ್ತಿಡುವಂಥ ಒಂದು ಅಗಾಧವಂಥ ಶಕ್ತಿ ಮನುಷ್ಯನಲ್ಲಿ ಇರುವಂಥದ್ದು ಆ ಕಾರಣಕ್ಕಾಗಿ ನಾವು ಅಷ್ಟು ಕಲಿತಿಲ್ಲ ನಾವು ಏನು ನಮ್ಮ ನಾವು ಕಲ್ತಿರುವಂಥ ಓದಿಗೆ ಸರಿಯಾದ ಒಂದು ಉದ್ಯೋಗ ಸಿಗ್ತಾಯಿಲ್ಲ ಅನ್ನುವಂಥ ಇಂಥ ಒಂದು ಭಾವನೆ ನಮ್ಮಲ್ಲಿ ಸಂಕು ಬಾ ಸಂಕುಚಿತವಂಥ ಭಾವನೆ ಉಂಟಾಯಿತು ಅಂತಂದ್ರೆ ಮನುಷ್ಯ ಏನು ಮಾಡ್ತಾನೆ ಹಿಂದೆ ಇಡಲು ಹಿಂದೇಟು ಹಾಕಲು ಅಂತ ಒಂದು ಪ್ರಯತ್ನ ಮಾಡ್ತಾನೆ ಆ ಕಾರಣಕ್ಕಾಗಿ ಎಂದು ಕೂಡ ನಾವು ಆ ರೀತಿ ಒಂದು ವಿಚಾರವನ್ನ ಮಾಡದೇ ನಮ್ಮ ಸುತ್ತ ಮುತ್ತಲಲ್ಲಿ ಯಾವುದೋ ಒಂದು ಉದ್ಯೋಗ ಇರಲಿ ಸಣ್ಣದೋ ದೊಡ್ದದೋ ಯಾವುದೋ ಉದ್ಯೋಗವನ್ನ ಇರಲಿ ಅದನ್ನ ಹುಡುಕುಕಿಕೊಂಡು ಏನು ಮಾಡಬೇಕು ದುಡಿಯಬೇಕು ಅದಕ್ಕಾಗಿ ಉದ್ಯೋಗಮ್ ಪುರುಷ ಲಕ್ಷಣಮ್ ಅನ್ನುವಂಥದ್ದು ವಿಚಾರವನ್ನ ಕೊಡ್ತಾ ಹೆತಾರ ಅದಕ್ಕಾಗಿ ಪುರುಷರು ಇಂದಿನ ಒಂದು ಸಂದರ್ಭದಲ್ಲಿ ಯಾವ ಪುರುಷನೇ ಇರಲಿ ಮಹಿಳೆ ಇರಲಿ ಎಲ್ಲರೂ ಕೂಡ ನಾವು ಏನು ಮಾಡಬೇಕು ದುಡಿಯಲೇ ಬೇಕು ದುಡಿಯುವಂಥದ್ದು ಅತಿ ಅವಶ್ಯಕವಾಗಿರುವಂಥದ್ದು ಮನುಷ್ಯ ಖಾಲಿ ಕುಂತೇನೇ ಏನು ಆಗ್ತಾನೆ ಕೆಟ್ಟು ಹೋಗ್ತಾನೆ ಹೊರತಾಗಿ ಖಾಲಿ ವಿಚಾರಗಳು ಮನುಷ್ಯನ ತಲೆಯನ್ನು ಕೆಡಿಸ್ತಾ ಹೊರತ ವಿಚಾರವಾಗಿ ಕೆನ ಕೆಲಸದಲ್ಲಿ ಮಗ್ನನಾದಂಥ ಒಂದು ಸಂದರ್ಭದಲ್ಲಿ ಯಾವ ಒಂದು ಕೆಟ್ಟ ವಿಚಾರಗಳು ಕೆಟ್ಟ ಆಲೋಚನೆಗಳು ಮನುಷ್ಯನಲ್ಲಿ ಬರೋಕೆ ಸಾಧ್ಯ ಇಲ್ಲ ಆ ಕಾರಣದಿಂದ ಪ್ರತಿಯೊಬ್ಬರೂ ಕೂಡ ಏನು ಮಾಡಬೇಕು ಅಂತಂದ್ರೆ ಈ ಒಂದು ಹಿನ್ನಲೆಯಲ್ಲಿ ಒಂದು ಉನ್ನತ ಶಿಕ್ಷಣ ಪಡೆಯಲು ಸಾಧ್ಯವಾಗುವಂಥ ನಿಟ್ಟಿನಲ್ಲಿ ಸಹ ಏನು ಸರಕಾರದ ಯೋಜನೆಗಳು ಜಾರಿಗೆ ಬರಬೇಕು ಜೊತೆಗೆ ಪ್ರತಿಯೊಬ್ರೂ ಕೂಡ ಸಣ್ಣದೋ ದೊಡ್ಡದೋ ಉದ್ಯೋಗದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಲೇಬೇಕು ಅನ್ನುವಂಥದ್ದು ನನ್ನ ಒಂದು ಅಭಿಪ್ರಾಯ